ಮೊಬೈಲ್ ಫೋನ್ ಬಗ್ಗೆ ಹೇಳಬೇಕು ಅಂದರೆ ಪಾಸಿಟಿವು ಇದೆ ನೆಗೆಟಿವು ಇದೆ ಅದು ಈಗಿನ ಇದರಲ್ಲಿ ತುಂಬ ಯೂಸ್ ಆಗ್ತಾ ಇರೋದೇ ಮೊಬೈಲು ಏನಾದ್ರೂ ಇನ್ಫಾರ್ಮೇಶನ್ ತಿಳ್ಕೊಬೇಕು ಅಂದ್ರೂ ಒಬ್ಬರಿಗೇನಾದ್ರು ಶೇರ್ ಮಾಡಬೇಕು ಅಂದ್ರೂ ಒಂದು ಮೀಟಿಂಗ್ ಹಟೆಂಡ್ ಮಾಡಬೇಕು ಅಂದ್ರೂ ಈ ಸ್ಟುಡೆಂಟ್ಸಿಗೆ ಸ್ಕೂಲಲ್ಲಿ ಏನೇ ಒಂದು ಇನ್ಫಾರ್ಮೇಶನ್ ಅವ್ರಿಗೆ ತಿಳಿಸ್ಬೇಕು ಅಂದ್ರೂ ಮೊಬೈಲ್ಗೆ ಶೇರ್ ಮಾಡ್ತಾರೆ ವಾಟ್ಸಪ್ಪಲ್ಲಿ ಶೇರ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ತುಂಬ ಟೆಕ್ನಾಲಜಿ ಹಿಂಪ್ರೊವ್ ಆಗಿರೋದರಿಂದ ಈಗಿನ ಕಾಲದಲ್ಲಿ ಅಂತೂ ತುಂಬ ಯೂಸ್ ಆಗ್ತಾ ಇರೋದೇ ಮೊಬೈಲ್ ಫೋನ್ಸ ಯಾರು ಕೂಡ ಈಗಿನ ಕಾಲ್ದಲ್ಲಿ ಬಿಟ್ಟಿರೋದಿಲ್ಲ ಮೊಬೈಲನ್ನ ಎ ಪ್ರತಿಯೊಬ್ಬರು ಕ ಒಬ್ಬರು ಮನೇಲೂ ಇದ್ದೇ ಇರುತ್ತೆ ಮೊಬೈಲು ಹಂಗಾಗಿ ನೆಗೆಟಿವಾಗಿ ಹೇಳ್ಬೇಕು ಅಂದರೆ ಅವ್ರ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರ ಯಾವ ಥರ ಯೂಸ್ ಮಾಡ್ಕೊತಾರೆ ಮೊಬೈಲನ್ನ ಏಕೆಂದರೆ ಒಳ್ಳೆಯದಕ್ಕೂ ಇದೆ ಕೆಟ್ಟದ್ದಕ್ಕೂ ಇದೆ ಇದೆ ಮೊಬೈಲು ಯೂಸ್ ಮಾಡೋದಕ್ಕೆ ಅಂದರೆ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಒಳ್ಳೆದಕ್ಕೆ ಯೂಸ್ ಮಾಡ್ಕೊಂಡ್ರೆ ಅದು ಒಳ್ಳೆಯದು ಕೆಟ್ಟದಕ್ಕೆ ಯೂಸ್ ಮಾಡ್ಕೊಂಡ್ರೆ ಕೆಟ್ಟದ್ದು ಕೆಟ್ಟದ್ದು ಯೂಸ್ ಮಾಡಬೇಕು ಅಂದರೆ ಈ ಗೂಗಲ್ ನೀನು ಏನು ಹೊಡಿತ್ಯಾ ಎಲ್ಲಾನು ಕೊಡುತ್ತೆ ಅದು ಅದನ್ನ ಯೂಸ್ ಮಾಡ್ಕೊಳ್ಳೋದ್ರ ಮೇಲಿರುತ್ತೆ ನಮಗೆ ಏನಕ್ಕೆ ಬೇಕಾರೂ ನಮಗೆ ಸ್ಟಡೀಸ್ ಬಗ್ಗೆ ಬೇಕಾಗಿರೋದು ಅದನ್ನ ಮಾತ್ರ ಒಬ್ರೊಬ್ಬರು ಅದನ್ನೆಲ್ಲ ಮಿಸ್ಯೂಸ್ ಮಾಡ್ಕೊತಾರೆ ಹ್ಯಾಕ್ ಮಾಡ್ತಾರೆ ಮೊಬೈಲನ್ನ ಹ್ಯಾಕ್ ಮಾಡ್ತಾರೆ ಈಗೆಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಟ್ವಿಟ್ಟರು ಎಲ್ಲ ಹ್ಯಾಪ್ಸ ಮೊಬೈಲ್ನಲ್ಲಿ ಎಲ್ಲ ಇದು ಮಾಡಿಕೊಂಡಿರ್ತಾರೆ ಅದನ್ನೆಲ್ಲ ಹ್ಯಾಕ್ ಮಾಡೋದಾಗಲಿ ಒಬ್ರೊಬ್ಬರು ಮಿಸ್ಯೂಸ್ ಮಾಡ್ಕೊತಾರೆ ಮೊಬೈಲ ಈ ಈಗಿನ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದು ತುಂಬ ಹಿಂಪ್ರೊವ್ ಆಗಿದೆ ಈಗಿನ ಟೆಕ್ನಾಲಜಿಯಂತೂ ಏನು ಬೇಕಾದ್ರು ಎಲ್ಲ ಕೂಡ ಮೊಬೈಲಲ್ಲೇ ಈಗ ಹಾರ್ಡರ್ ಮಾಡೋದಾಗ್ಲಿ ಏನಾದ್ರೂ ತಂದು ತಿನ್ನಬೇಕು ಅಂದರೆ ಹಾರ್ಡರ್ ಮಾಡೋದಾಗ್ಲಿ ಈಗ ನಮಗೇನಾದ್ರೂ ಪ್ರಾಡಕ್ಟ್ಸ್ ಬೇಕು ಅಂದರೆ ಬುಕ್ ಮಾಡೋದಾಗ್ಲಿ ಎಲ್ಲ ಕೂಡ ಮೊಬೈಲಲ್ಲೇ ಇದೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋರು ಇರ್ತಾರೆ ಈಗ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಟ್ವಿಟ್ಟರಂತ ಯೂಸ್ ಮಾಡ್ತಾ ಇದ್ದಾರೆ ಅದನ್ ಹೈ ಡಿ ತಿಳ್ಕೊಂಡು ಅದನ್ನು ಹ್ಯಾಕ್ ಮಾಡೋದು ಇನ್ನೊಬ್ಬರಿಗೆ ಬ್ಲ್ಯಾಕ್ಮೇಲ್ ಮಾಡೋದು ಈ ಥರ ಈ ಥರ ಯೂಸ್ ಮಾಡಿಕೊಳ್ಳೋರು ಇರ್ತಾರೆ ಅದು ಅದನ್ನು ಅವ್ರು ಯಾವ ಥರ ಯೂಸ್ ಮಾಡ್ಕೊತಾರೆ ಅನ್ನೋದು ಇರುತ್ತೆ ಲೈಕ ಈಗ ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಮೊಬೈಲೇ ಯೂಸ್ ಮಾಡ್ತೀವಿ ಮುಂಚೆ ನ್ಯೂಸ್ ಪೇಪರಲ್ಲಿ ಮಾತ್ರ ನೋಡ್ತಾ ಇದ್ವಿ ಇಲ್ಲ ಯಾರದೋ ಒಬ್ರ ಮು ಮನೇಲಿ ಮಾತ್ರ ಲಾಂಡ್ಲೈನ್ ಇರೋದು ಇಲ್ಲ ಯಾರದೋ ಒಬ್ರ ಮನೇಲಿ ಟಿ ವಿ ಇರೋದು ಬಟ್ ಇವಾಗ ಪ್ರತಿಯೊಬ್ರ ಮೊಬೈಲ್ ಮೊ ಮನೇಲೂ ಮೊಬೈಲ್ ಇರುತ್ತೆ ಪ್ರತಿಯೊಬ್ರೂ ಬೆಳಗ್ಗೆ ಎದ್ದರೆ ಹಿಂಗಿಂಗ್ ಆಗಿರುತ್ತೆ ಅಂತ ಇನ್ಫಾರ್ಮೇಶನ್ ತಿಳ್ಕೊತಾರೆ ಜಾಸ್ತಿ ಉಪಯೋಗ ಆಗೋದೇ ಪಾಸಿಟಿವಲ್ಲಿ ನೆಗೆಟಿವಲ್ಲಿ ಅದೇ ಯಾರ್ಯಾರು ಇಂಟೆಲಿಜೆಂಟ್ ಬಾಯ್ ಆಗಿರ್ತಾರೋ ಅವರೆಲ್ಲ ಮಿಸ್ಯೂಸ್ ಮಾಡ್ಕೊಳ್ಳೋದು ಹ್ಯಾಕ್ ಮಾಡೋದು ಈ ಥರ ಏನಾದ್ರೂ ಶೇರ್ ಮಾಡೋದು ಇಲ್ಲದೆ ಇರೋದನ್ನೆಲ್ಲ ಶೇರ್ ಮಾಡೋದು ಯೂಟೂಬಲ್ಲಿ ಇಲ್ದೇ ಏನು ಇರೋಲ್ಲ ಸುಮ್ಮ ಸುಮ್ಮನೆ ಬಿಡ್ತಾ ಇರ್ತಾರೆ ಸೆಲೆಬ್ರಿಟೀಸ್ ಬಗ್ಗೆ ಜನ್ರ ಬಗ್ಗೆ ಹಿಂಗಿಂಗೆ ಆಗಿದೆ ಹಿಂಗ್ ಆಯಿತು ಹಿಂಗೆ ಇವ್ರು ಮಾತಾಡಿದ್ರು ಸುಮ್ಮ ಸುಮ್ಮನೆ ಬಿಡ್ತಾ ಇರ್ತಾರೆ ಈ ಥರ ಮಿಸ್ಯೂಸ್ ಮಾಡ್ಕೊಂತಾರೆ ಯೂಸ್ ಮಾಡಿಕೊಂಡ್ರೆ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಅದು ಈಗಿನ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದರಿಂದ ಪ್ರತಿಯೊಂದಕ್ಕೂ ಸಹ ಮೊಬೈಲ್ ಯೂಸ್ ಆಗುತ್ತೆ ನೆಗೆಟಿವಾಗಿ ನಾವು ಥಿಂಕ್ ಮಾಡಬಾರ್ದು ಪಾಸಿಟಿವಾಗಿ ಥಿಂಕ್ ಮಾಡಿದ್ರೆ ಪ್ರತಿಯೊಂದಕ್ಕೂ ಕೂಡ ಮೊಬೈಲು ಯೂಸ್ ಆಗುತ್ತೆ ಎಲ್ಲ ಇನ್ಫಾರ್ಮೇಶನ್ನು ಕೂಡ ತಿಳ್ಕೊಬೋದು ಪ್ರತಿಯೊಂದು ಯಾವ್ಯಾವ ಮೂಲೆಯಲ್ಲಿ ಏನೇನು ಆಗುತ್ತೆ ಅಂತನೂ ಕೂಡ ಮೊಬೈಲಲ್ಲಿ ತಿಳ್ಕೊಬೋದು ತುಂಬ ಇಂಪ್ರೂವ್ಮೆಂಟ್ ನಮಗೆ ತುಂಬ ಜನರಲ್ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗುತ್ತೆ ಲೈಕ್ ದಿನ ಒಂದೊಂದೇ ವಿಷಯ ತಿಳ್ಕೊತಾ ಇರ್ತೀವಿ ಈ ತಿಳ್ಕೋಳದ್ರಿಂದ ಜಾಸ್ತಿ ಇನ್ಫಾರ್ಮೇಶನ್ನ ಬಿಡೋದರಿಂದ ಮೊಬೈಲ್ ತುಂಬ ಯೂಸ್ ಆಗುತ್ತೆ ಪ್ರಾಫಿಟ್ಟು ಇರುತ್ತೆ ಏನಾದ್ರೂ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅಂದರೆ ಈಗ ಗೇಮ್ಸ ಬಿಟ್ಟಿದ್ದಾರೆ ಗೇಮ್ಸ್ ಆಡಿ ಅದರೊಳಗೆ ಪ್ರಾಫಿಟ್ ಮಾಡ್ಕೊತಾರೆ ಇನ್ಕಮ್ ಹರ್ನ್ ಮಾಡ್ಕೊತಾರೆ ಆ ಥರದಲ್ಲೂ ಯೂಸ್ ಇದೆ ಅದರಲ್ಲೂ ಮಿಸ್ಯೂಸ್ ಮಾಡ್ತಾರೆ ಅದರಲ್ಲೂ ಮಿಸ್ಯೂಸ್ ಹ್ಯಾಕ್ ಮಾಡೋದು ಈ ಥರ ಎಲ್ಲ ಅದ್ರಲ್ಲೂ ಕೂಡ ನಡಿತಾ ಇದೆ ಹಕೌಂಟಾಗಲಿ ನಮಗೀಗ ಹಮೌಂಟು ಜೋಬಲ್ಲಿಟ್ಕೊಂಡು ಅಡ್ಡಾಡೋಕ್ಕಾಗಲ್ಲ ಕೈಯಲ್ಲಿ ಪರ್ಸ್ ಇಟ್ಕೊಂಡು ಈಗ ಜಾಸ್ತಿ ಕಳ್ಳರು ಹಿಡ್ಕೊಂಡು ತಗೊಂಡ್ ಇದು ಮಾಡೋದ್ರಿಂದ ಫೋನ್ಪೇ ಗೂಗಲ್ ಪೇ ಪೇಟಿಎಮ್ ಈ ಥರ ಎಲ್ಲ ಇದೆ ನಾವು ಯಾವಾಗ ಬೇಕಾದ್ರೂ ಸ್ಕ್ಯಾನ್ ಮಾಡಿ ಅವ್ರಿಗೆ ಕಳಿಸ್ಬೋದು ಈ ಥರ ಯೂಸ್ ಅದರಲ್ಲೂ ಒಬ್ರೊಬ್ಬರು ಮಿಸ್ಯೂಸ್ ಮಾಡ್ಕೊತಾರೆ ನೆಗೆಟಿವ್ ನೆಗೆಟಿವಾಗಿ ಏನ್ ಹೇಳಬೇಕು ಅದೇ ಡಿಪೆಂಡ್ಸ್ ಅಪಾನ್ ಅವರ್ಸ್ ಅವ್ರು ಯಾವ ಥರ ಯೂಸ್ ಮಾಡ್ಕೊತಾರೆ ಅನ್ನೋದರ ಮೇಲಿರುತ್ತೆ ತುಂಬ ಈಗಿನ ಟೆಕ್ನಾಲಜಿಗೆ ತುಂಬ ಯೂಸ್ ಆಗ್ತಾ ಇರೋದೇ ಮೊಬೈಲು ದಿನ ಬೆಳಗ್ಗೆ ಎದ್ರೆ ಮೊಬೈಲಿಂದ ಎಷ್ಟು ಯೂಸ್ ಆಗ್ತಾ ಇದೆ ಅನ್ನೋದು ಅವ್ರವ್ರಿಗೆ ಗೊತ್ತಿರುತ್ತೆ ಕಂ ಸ್ಟುಡೆಂಟ್ಸಿಗಾಗಲಿ ಏನಾದ್ರೂ ಶೇರ್ ಮಾಡಬೇಕು ಅಂದರೆ ಈಗ ಲಾಕ್ಡೌನ್ ಆಯಿತು ಅವಾಗ ತುಂಬ ಯೂಸ್ ಆಗಿದ್ದೇ ಮೊಬೈಲು ಏನು ಏನು ಆನ್ಲೈನ ಆನ್ಲೈನ್ನಲ್ಲಿ ಕ್ಲಾಸ್ ಮಾಡೋದರಿಂದ ಆನ್ಲೈನ್ ಕ್ಲಾಸಸ್ ನಡೆಯೋದರಿಂದ ಎಷ್ಟು ಹೆಲ್ಪ್ ಆಗಿದೆ ಶ್ಟೂಡೆಂಟ್ಸಿಗೆ ಮತ್ತು ಕಾಲೇಜಿಗೆ ಹೋಗಕಾಗ್ತಾ ಇರಲಿಲ್ಲ ಅವ್ರು ಇನ್ಫಾರ್ಮೇಶನ್ ಮೊಬೈಲಲ್ಲೇ ಹುಡುಕಿ ಬರ್ಕೊಂಡು ಅವ್ರು ಹೋಗಿ ಎಕ್ಸಾಮ್ಸನ್ನ ಅಟೆಂಡ್ ಮಾಡ್ತಾ ಇದ್ದರು ಈ ಥರ ಎಲ್ಲ ನಡ್ದಿದೆ ಆನ್ಲೈನ್ ಕ್ಲಾಸ್ ಇರಲಿಲ್ಲ ಅಂದರೆ ಏನು ಮಾಡಬೇಕಿತ್ತು ಅವರೆಲ್ಲ ಈಗ ತುಂಬ ಯೂಸ್ ಆಗ್ತಾ ಇರೋದೇ ಈಗಿನ ಜನರೇಷನಲ್ಲಿ ಮೊಬೈಲ್ ಫೋನ್ಸ್ ಎಷ್ಟು ಹೇಳಬೇಕು ಅಂದರೆ ತುಂಬ ತುಂಬ ಅಂದರೆ ತುಂಬ ಟೆಕ್ನಾಲಜಿ ಈಗಿನ ಜನ್ರೇಷನಲ್ಲಿ ತುಂಬ ಇಂಪ್ರೂವ್ ಆಗಿದೆ ಎಲ್ಲ ಪ್ರತಿಯೊಂದೂ ಕೂಡ ಮೊಬೈಲಲ್ಲಿರುತ್ತೆ ಹಂಗಾಗಿ ತುಂಬ ಯೂಸ್ ಆಗ್ತಿದೆ ಮೊಬೈಲ್ ಮಾತ್ರ ಮಿಸ್ಯೂಸ್ ಮಾಡ್ಕೊಳ್ಳೋರು ಮಿಸ್ಯೂಸ್ ಮಾಡ್ಕೊತಾರೆ ಜಾಸ್ತಿ ಮಿಸ್ಯೂಸ್ ಆಗೋದೇ ಈಗ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅವ್ರವ್ರ ಹ್ಯಾಪ್ ಈಗ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಹರ್ನ್ ಮಾಡ್ತಾ ಇದ್ದಾರೆ ಯೂಟೂಬಲ್ಲಿ ಎಷ್ಟು ಹರ್ನ್ ಮಾಡ್ತಾ ಇದ್ದಾರೆ ಬಟ್ ಅವರು ಸುಮ್ಮ ಸುಮ್ಮನೆ ವೀಡಿಯೋ ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಬ್ರೂ ಎಷ್ಟು ಇಂಪ್ರೂವ್ ಆಗಿ ವೀಡಿಯೋ ಬಿಡೋದ್ರಿಂದ ಅವರಿಗೆ ಎಷ್ಟು ಫಾಲೋವರ್ಸ್ ಇರ್ತಾರೆ ಅದ್ರ ಮೇಲೆ ಅವರಿಗೆ ಸ್ವಲ್ಪ ಹರ್ನ್ ಮಾಡ್ತಾರೆ ಯೂಟೂಬಲ್ಲೂ ಕೂಡ ಎಷ್ಟು ಜನ ಲೈಕ್ಸ್ ಕೊಡ್ತಾರೆ ಎಷ್ಟು ಜನ ವ್ಯೂವನ್ನೂ ಮಾಡಿರ್ತಾರೆ ಅದನ್ನೂ ಕೂಡ ಸ ಅವರೂ ಕೂಡ ಇದು ಅದರಿಂದ ಹರ್ನ್ ಮಾಡ್ತಾರೆ ಇದು ಜಾಸ್ತಿ ಹೆಲ್ಪ್ಫುಲ್ ಆಗಿದೆ ಮೊಬೈಲು ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗಿದೆ ಮೊಬೈಲು